ಈ ದಿನ ಇವತ್ತು ಸಂಗೀತದ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಸಂಗೀತ ಇತ್ತೀಚಿನ ದಿನಗಳಲ್ಲಿ ಎಲ್ಲರು ಒಂದು ತುಂಬಾ ಇಷ್ಟಪಡ್ತಾಯಿದ್ದಾರೆ ಎಲ್ಲರಲ್ಲೂ ಆಸಕ್ತಿ ಜಾಸ್ತಿ ಆಗ್ತಾಯಿದೆ ಯಾಕೆ ಅಂದರೆ ನಮ್ಮ ಇತ್ತೀಚಿನ ಆಧುನಿಕ ಜೀವನದಲ್ಲಿ ತುಂಬಾ ಒತ್ತಡದಿಂದ ನಾವು ಜೀವನ ಮಾಡ್ತಾಯಿದ್ದೀವಿ ಆ ಒತ್ತಡ ನಿವಾರಣೆ ಮಾಡ್ಲಿಕ್ಕೆ ಇದೊಂದು ಬಹಳ ಒಂದು ಆಯುಧ ಅಂತ್ಹೇಳಿದ್ರೆ ತಪ್ಪಾಗಲಾರದು ನನಗೆ ತುಂಬ ಇಷ್ಟ ಹಾಗೆ ಹಾಡೋ ಒಂದು ಆಗೋ ಹಾಡುಗಳು ಅಂತ್ಹೇಳಿದ್ರೆ ಕನ್ನಡ ಚಲನಚಿತ್ರ ಗೀತೆಗಳು ನನಗೆ ತುಂಬಾ ಇಷ್ಟ ಅದ್ರಲ್ಲೂ ಕನ್ನಡ ಚಲನಚಿತ್ರ ಗೀತೆಗಳಲ್ಲಿ ತುಂಬ ಹಳೆಯ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಅಂತ್ಹೇಳ್ತೀವಿ ಅದ್ರಲ್ಲೂ ಡಾಕ್ಟರ್ ರಾಜ್ಕುಮಾರವರು ನಟಿಸಿರುವ ಹಾಡುಗಳು ನನಗೆ ತುಂಬ ಇಷ್ಟ ನಾನು ಎಲ್ಲ ನಾನು ಸಹ ಒಂದು ಗಾಯಕಿ ನಾನು ಎಲ್ಲ ವೇದಿಕೆಗಳಲ್ಲೂ ಹೆಚ್ಚು ನಾನು ಹಳೆಯ ಹಾಡುಗಳನ್ನೇ ನಾನು ಆಯ್ಕೆ ಮಾಡಿಕೊಂಡು ಹಾಡೋದು ಯಾಕೆ ಅಂತ್ಹೇಳಿದ್ರೆ ಹಳೇ ಒಂದು ಹಾಡುಗಳಲ್ಲಿ ಉತ್ತಮ ಸಂಭಾಷಣೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಹಾಡಲ್ಲಿ ತುಂಬ ಒಳ್ಳೆಯ ಒಂದು ಅರ್ಥ ಇರುತ್ತೆ ಯಾಕೆ ಅಂತ್ಹೇಳಿದ್ರೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಾನು ಮಾಧ್ಯಮದಲ್ಲಿ ಓದಿರೋ ನೆನಪು ಒಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ಹಾಡು ಬಾಳುವಂಥ ಹೂವೇ ಬಾಡುವಾಸೆ ಏಕೆ ಅನ್ನೋ ಒಂದು ಹಾಡಿಂದ ಒಂದು ವ್ಯಕ್ತಿ ಅವನು ಜೀವನದಲ್ಲಿ ಬಹಳ ನೊಂದು ಆ ಕುಟುಂಬದಲ್ಲಿ ಕಲಹ ಆಗಿದ್ದು ನಾನು ಆತ್ಮಹತ್ಯೆಯೇ ಮಾಡ್ಕೋಬೇಕು ಅನ್ನೋ ಅನ್ಕೊಂಡು ಹೋಗುವಾಗ ಈ ಹಾಡನ್ನು ಕೇಳಿ ಒಂದು ಎರಡು ಸಲ ಕೇಳಿ ಆ ಒಂದು ನಿರ್ಧಾರವೇ ಬದಲಾವಣೆಯಾಗಿ ಮತ್ತೆ ಅವನು ಜೀವನ ಶುರು ಮಾಡಿರುವಂಥದ್ದು ಇದು ಇದು ಪೇಪರಲ್ಲೂ ಸಹ ಬಂದಿತ್ತು ಒಂದು ಸೋಶಿಯಲ್ ಮೀಡಿಯಾದಲ್ಲೂ ಬಂದಿತ್ತು ಮತ್ತು ಆ ವ್ಯಕ್ತಿಯೂ ಸಹ ನಾನು ಮಾತಾಡಿದ್ದೆ ನೋಡಿ ಮಾತಾಡ್ಸಿದ್ದೀನಿ ಯಾಕೆ ಅಂದರೆ ಅಂತಹ ಒಂದು ಪ್ರೇರೇಪಿತವಾಗಿ ಒಂದು ಹಾಡು ನಮ್ಮ ಜೀವನದಲ್ಲಿ ತುಂಬಾ ಅಗತ್ಯ ಕೂಡ ಆಗುತ್ತೆ ಅದುಕ್ಕೋಸ್ಕರ ನಾನು ಹಳೆಯ ಹಾಡುಗಳನ್ನು ತುಂಬ ಇಷ್ಟಪಡುವಂಥದ್ದು ತುಂಬ ಹಾಡುಗಳಿವೆ ಅಪ್ಪ ಅಮ್ಮನ್ಗೆ ಸಂಬಂಧ ಪಟ್ಟಿದ್ದು ಸಹೋದರರಿಗೆ ಸಂಬಂಧ ಪಟ್ಟಿದ್ದು ಮತ್ತು ಪರಿಸರಕ್ಕೆ ಸಂಬಂಧ ಪಟ್ಟಿದ್ದು ಮತ್ತು ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ತುಂಬಾ ಹಾಡು ಒಂದು ಎಲ್ಲರ ಮನಸೂರೆ ಗೆದ್ದ ಗೆದ್ದಿರುವಂಥ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಇಂದಿಗೂ ಸಹ ಅದು ಒಂದು ಮೈಸೂರು ದಸರಾ ಆಗ್ಬೋದು ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಆಗ್ಬೋದು ಬರೀ ಮೈಸೂರು ಜಿಲ್ಲೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಇಡೀ ದೇಶದಲ್ಲೇ ಆ ಒಂದು ಹಾಡು ತುಂಬಾ ಅದರದ್ದೇ ಒಂದು ಒಳ್ಳೆಯ ಸ್ಥಾನ ಗಳಿಸಿರುವಂಥದ್ದು ಮತ್ತು ಅದ್ರ ಜೊತೆಗೆ ಅಪ್ಪ ಅಮ್ಮನಿಗೆ ಸಂಬಂಧ ಪಟ್ಟಂಥ ಹಾಡು ಯಾವುದೇ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಂತ್ಹೇಳಿದ್ರೆ ಆ ಒಂದು ಹಾಡಿನಲ್ಲಿ ಒಳ್ಳೆಯ ಒಂದು ಅರ್ಥ ಇರುತ್ತೆ ನಮ್ಮೆಲ್ಲರನ್ನು ಪ್ರೇರೆಪಿಸುವಂಥದ್ದು ಮತ್ತು ನಮ್ಮ ಒತ್ತಡವನ್ನ ನಿವಾರಣೆ ಮಾಡುವಂಥದ್ದು ಮತ್ತು ನೀವು ಯಾವಾಗಲೇ ಆಗಲಿ ಈಗ ಏನೋ ಒಂದು ಗಲಾಟೆ ನಡೀತಾ ಇರುತ್ತೆ ಹಸ್ಬೆಂಡ್ ವೈಫಲ್ಲಿ ಗಲಾಟೆ ನಡೀತಾ ಇರುತ್ತೆ ಆವಾಗ ನಮ್ಮ ಮನಸ್ಸನ್ನು ನಾವು ಡೈವರ್ಟ್ ಮಾಡಲಿಕ್ಕೆ ಒಂದು ಸಂಗೀತ ನಾವು ಕೇಳಿದ್ರೆ ಆ ಒಂದು ಸನ್ನಿವೇಶದಿಂದ ಹೊರಗಡೆ ಬರ್ತೀವಿ ಅದೇ ರೀತಿ ಹಾಡುಗಳು ತುಂಬಾ ಮುಖ್ಯ ನಾನು ಆಗಲೇ ಹೇಳ್ದಂಗೆ ಈಗ ಇತ್ತೀಚಿನ ದಿನಗಳಲ್ಲಿ ಸಂಗೀತ ಕಾರ್ಯಕ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಹಾಡುಗಾರರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಒಂದು ನಮ್ಮ ಮೀಡಿಯಾದಲ್ಲೂ ಸಹ ಒಂದು ಟಿ ವಿಗಳಲ್ಲೂ ಸಹ ಮಕ್ಕಳಿಗೆ ಒಂದು ವಯಸ್ಸಾದವರಿಗೆ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶಗಳು ಕೊಡ್ತಾಯಿದೆ ಹಾಗಾಗಿ ಎಲ್ಲರೂ ಸಹ ಬರೀ ವ ಕೆಲವು ಗುಂಪುಗಳಲ್ಲಿ ಮಾತ್ರ ಅಲ್ಲ ಎಲ್ಲರೂ ಸಹ ಸಂಗೀತವನ್ನ ಪ್ರೀತಿಸಬೇಕು ಯಾಕಂದ್ರೆ ಸಂಗೀತ ಹಾಡು ಸಂಗೀತ ಎಂದರೆ ಒಂದು ಧೈರ್ಯ ಸಂಗೀತ ಎಂದರೆ ಒಂದು ಸ್ಪೂರ್ತಿ ಸಂಗೀತ ಎಂದರೆ ಒಂದು ಆತ್ಮವಿಶ್ವಾಸ ಸಂಗೀತ ಎಂದರೆ ಒಂದು ಸಂತೋಷ ಮನರಂಜನೆ ಎಲ್ಲವೂ ಸಹ ಈ ಒಂದು ಸಂಗೀತದಲ್ಲಿ ಅಡಗಿದೆ ಅದು ಹವ್ಯಾಸ ಕೂಡ ಮಾಡ್ಕೊಬೇಕು ನಾವು ಯಾಕೆ ಅಂತ್ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಹೆಚ್ಚು ಹೆಚ್ಚು ಕುಟುಂಬ ಕಲಹಗಳು ಒಂಟಿತನ ಕಾಡ್ತಾ ಇರುವಂಥದ್ದು ಸಂಬಂಧಗಳಲ್ಲಿ ಬಿರುಕು ಬಿಡುವಂಥದ್ದು ಇದಕ್ಕೆ ಒಂದು ಸಂಗೀತ ಟೂಲ್ ಅಂತ ನಾವು ತಗೋಬೋದು ಯಾರು ಬೇಕಾದ್ರು ಹಾಡ್ಬೋದು ಪ್ರತಿ ಒಬ್ಬರೂ ಹಾಡ್ತಾರೆ ಯಾರು ಬೇಕಾದ್ರು ಹಾಡನ್ನ ಹಾಡ್ಬೋದು ಅದರಲ್ಲಿ ಒಂದು ಅಶ್ಲೀಲ ಪದ ಬಳಸ್ದೇಯೆ ಒಂದು ಉತ್ತಮವಾದ ಒಂದು ಅರ್ಥ ಇಟ್ಕೊಂಡು ಹಾಡೇಳಿದ್ರೆ ನಮಗೂ ಸಹ ಖುಷಿ ಮತ್ತು ಅದು ಬೇರೆಯವರು ಕೇಳುಗರು ಸಹ ಖುಷಿ ಮತ್ತೆ ಮತ್ತೆ ವೇದಿಕೆಗಳಲ್ಲಿ ಜಾಸ್ತಿ ಅವಕಾಶ ಸಿಗ್ತಾ ಇರುತ್ತೆ ಅಭಿಮಾನಿ ಬಳಗ ಜಾಸ್ತಿ ಆಗ್ತಾರೆ ಅದ್ರ ಜೊತೆಗೆ ನಾವು ಹೆಸ್ರು ಸಹ ಮಾಡ್ಬಹುದು ಹಾಗಾಗಿ ನನಗೆ ಹೆಚ್ಚು ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳೇ ಇಷ್ಟ ಅದ್ರಲ್ಲೂ ಡಾಕ್ಟರ್ ರಾಜ್ಕುಮಾರವ್ರು ನಟಿಸಿರುವ ಹಾಡುಗಳಲ್ಲೇ ನಾನು ತುಂಬ ಹಾಡು ಹಾಡುವಂಥದ್ದು ನಾನು ನಾನು ಗಾಯಕಿ ಆಗಿರೋದ್ರಿಂದ ಆ ಥರ ಹಾಡುಗಳನ್ನಾ ನಾನು ತುಂಬ ಇಷ್ಟಪಡ್ತೀನಿ